ನಮಗೆಲ್ಲ ಥರದ ಅಡುಗೆಗಳು ಬರ್ತವೆ ನಾನ್ ವೆಜ್ ಸಸ್ಯಾಹಾರಿ ಎಲ್ಲ ತರಹದ ಅಡುಗೆಗಳನ್ನು ಕೂಡ ಮಾಡ್ತೇವೆ ಚಿಕನ್ ಬಿರಿಯಾನಿ ಕೂಡ ಮಾಡ್ತೇವೆ ಮಾಡುವ ವಿಧಾನ ಅಂದರೆ ಫಸ್ಟ್ ಎಣ್ಣೆ ಹಾಕಿ ಏಲಕ್ಕಿ ಲವಂಗ ಚಕ್ಕೆ ಎಲ್ಲದನ್ನು ಹಾಕಿ ಫ್ರೈ ಮಾಡ್ತೀನಿ ಹಾಗೆ ಪಲಾವ್ ಎಲೆ ಕೂಡ ಹಾಕ್ತೇವೆ ಚೆನ್ನಾಗ್ ಫ್ರೈ ಮಾಡ್ತೀವಿ ಈರುಳ್ಳಿ ಹಾಕ್ತಿವಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೊದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಫ್ರೈ ಮಾಡಿ ಚೆನ್ನಾಗಿ ಬೆಯಿಸ್ಬೇಕು ಕೂಡ ಬೇಯಿಸಿ

ಮಸಾಲೆಗೆ ಕೊಬ್ಬರಿ ಅಲ್ಲ ಕೊತ್ತಂಬ್ರಿ ಧನಿಯ ಕಾಳು ಎಲ್ಲದ ಹಾಕಿ ಮಿಕ್ಸಿಗೆ ಹಾಕೋಬೇಕು ಹಾಕ್ಕೊಂಡು ಏನು ಒಗ್ಗರ್ಣೆ ಇಟ್ಟಿರೊದಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಬೇಕು ಉಪ್ಪು ಅರ್ಶಿಣ ಹಾಕ್ಬೇಕ್ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ತರಕಾರಿ ಕೂಡ ಹಾಕ್ಬೌದ್ ಅದರಲ್ಲಿ ಕ್ಯಾರೆಟು ಬಟಾಣಿ ಹಾಕಬೌದು ಬೇಕಿದ್ರೆ ಇಲ್ಲ ಮನೆಲಿರೋ ಐಟಮ್ಸ್ ಹಾಕೊಂಡು ಮಾಡೊಂಗಿದ್ರೆ ಮಾಡ್ಬೌದು ಫ್ರೈ ಮಾಡಿದ ನಂತರ ಚಿಕನ್ ಫ್ರೈ ಮಾಡಿದ ನಂತರ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಸ್ವಲ್ಪ್ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ ಆಮೇಲೆ ಸಪ್ರೆಟಾಗಿ ಅನ್ನ ಮಾಡಿಟ್ಕೊಂಡಿರಬೇಕು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದೆಲ್ಲ ಚೆನ್ನಾಗ್ ಫ್ರೈ ಆದ ನಂತರ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಸ್ವಲ್ಪ್ ಹೊತ್ತು ಅಳ್ಳಿಕ್ಕೆ ಬಿಡಬೇಕು ಅದು ಆಯಿತು ಮತ್ತು ನಮ್ಮ ಅತ್ತೆ ನಮ್ಮಮಾವರಿಗೆ ರೊಟ್ಟಿ ಕಾಳು ಅಂದರೆ ತುಂಬ ಇಷ್ಟ ರೊಟ್ಟಿ ಯಾವ ರೀತಿ ಮಾಡೋದಂದರೆ ಫಸ್ಟಿ ಹಿಟ್ಟನ್ ಹಿಟ್ಟನ್ನು ಜರಡಿ ಹಿಡ್ಕೊಬೇಕು ಹಿಡ್ಕೊಂಡು ನೀರು ಕಾಯ್ಸೊಕ್ ಇಡಬೇಕು ಕಾದ ನಂತರ ಹಿಟ್ಟಲಾಕೊಂಡು ಸ್ವಲ್ಪ್ ಕಲಸ್ಕೊಬೇಕ್ ಚೆನ್ನಾಗಿ ಚೆನ್ನಾಗಿ ಕಲಸ್ಕೊಂಡ್ ಸಣ್ಣ ಸಣ್ಣ ಗುಳ್ಳೆಗಳ ಥರ ಮಾಡಿಕೊಂಡು ರತುಡಿ ಮಣೆ ಚಪಾತಿ ಮಾಡೋದ್ರಾಗ ಅದ್ರ ತಾ ತೀಡಿ ಹಂಚು ಕಾಯೋಕಿಡ್ಬೇಕು ಹಂಚು ಕಾಯೋಕಿಟ್ಟು ಹಾಕ್ಬೇಕು ಹಾಕಿ ಮೇಲೆ ರೊಟ್ಟಿ ಮೇಲೆ ನೀರಿನ ಬಟ್ಟೆ ತಗೊಂಡು ಸವ್ರಬೇಕು ಸವರಿ ತಿರುಗಿ ಹಾಕ್ಬೇಕು ಹಿಂಗಾ ಹಾಕಿ ಚೆನ್ನಾಗ್ ಬೇಯಿಸ್ಬೇಕು ಬೇಯ್ಸಿ ತಗೊಬೇಕ್ ಮತ್ತು ಕಾಳಂದರೆ ಬೆಳಗ್ಗೆ ನೀರಲ್ಲಿ ನೆನೆಯಿಡಬೇಕು ನೈಟ್ ಟೈಮ್ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗ್ ಬಿಗಿಯಾಗಿ ಕಟ್ಟಿಡಬೇಕು ಕಟ್ಟಿಟ್ನಂದರೆ ಮೊಳಕೆ ಬರ್ತಾವೆ ಬೆಳಗ್ಗೆ ಮೊಳಕೆ ಬಂದಿರೋ ಕಾಳನ್ನ ಮಾಡಬೇಕಾದ್ನ ಎಣ್ಣೆ ಹಾಕ್ಬೇಕು ಪಾತ್ರೆಯಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ಬೇಕು ಅದನ್ನ ಹಾಕಿ ಚೆನ್ನಾಗ್ ಫ್ರೈ ಮಾಡಬೇಕು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಉಪ್ಪಾಕಿ ಫ್ರೈ ಮಾಡಿ ಆ ಮೊಳಕೆ ಒಡೆದಿರೋ ಕಾಳ್ಗಳನ್ನ ಹಾಕಿ ಎಣ್ಣೆಲಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ರುಚಿಯಾಗಿರ್ತಕಷ್ಟು ಉಪ್ಪೆಲ್ಲ ಹಾಕಿ ಫ್ರೈ ಮಾಡಿ ಕೆಳಗಿಳಿಸ್ಬೇಕ್ ಅದು ನಮ್ಮಅತ್ತೆ ನಮ್ಮ ಮಾವಾರಿಗೆ ಭಾಳ ಇಷ್ಟ ತುಂಬ ಇಷ್ಟ ಪಟ್ಟು ತಿಂತಾರೆ ನನ್ನ ಮಕ್ಕಳಿಗೆ ಅಂದರೆ ಶಾವಿಗೆ ಪಾಯಸ ಇಷ್ಟ ಶಾವ್ಗೇನ ಮೊದಲು ಹುರ್ಕೋಬೇಕು ಹುರ್ಕೊಂಡು ಹಾಲು ಸಕ್ಕರೆ ಹಾಕಿ ಕುದಿಸಿ ಶಾವಿಗೆ ಹಾಕಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡು ಅದ್ರಮೇಲೆ ಹಾಕಿ ತಿರುಗಿಸ್ಬೇಕು ಅಲ್ಲಿಗೆ ಮುಗಿತು ಶಾವಿಗೆ ಪಾಯಸ ಮಕ್ಕಳಿಗೆ ತುಂಬ ಇಷ್ಟ ಅಷ್ಟೇ